ಹಾಂ ಹೌದು ಹಾಂ ಸಿಗುತ್ತೆ ಅದು ಅಡಿಗೆ ಒಂದು ನೂರಾ ಐವತ್ತರಿಂದ ನೂರ ಎಪ್ಪತ್ತರವರ್ಗೂ ಇದೆ

ಆಯಿತು ಬಂದು ನೋಡಿ ಪದಾರ್ಥ ನೋಡ್ಬಿಟ್ಟು ಇದುಮಾಡಿ ನೀವು ಹ್ಞೂ ಸರಿ ಮೇಡಮ್ ನಾವು ಯಾವ ರೀತಿ ಆದರೂ ಪರವಾಗಿಲ್ಲ ನಮ್ಮದು ಇಲ್ಲಿ ಶ್ರೀನಿವಾಸ ಅಗ್ರಹಾರ ಅಂತ ಇದೆ ಅಲ್ಲಿ ಸಾಮಿಲ್ ಇದೆ ಅಲ್ಲಿ ಸಾಮಿಲ್ ಹತ್ರ ನೀವು ಕಳಿಸ್ಕೊಡಿ ಅಂತಂದರೆ ಡಿಲ್ವರಿ ಚಾರ್ಜೆಲ್ಲ ನೀವು ಕೊಡ್ತೀವಿ ಅಂತಂದರೆ ನೋಡಿ ಇವು ಇವು ಹೇಳಿ ಮತ್ತು ಬಾಡಿಗೇದು ಇದೆಲ್ಲ ಕೊಡ್ತೀವಿ ಅಂತಂದರೆ ಕಳಿಸ್ಕೊಡ್ತೀವಿ ಹಾಂ ಇಲ್ಲ ನೀವೇ ಬಂದು ತಗೊಂಡ್ಹೋಗ್ತಿನಿ ಅಂದರೂ ನಾವು ಅಡ್ರಸ್ ಹೇಳ್ತಿವಿ

ಆಯಿತು ಪರವಾಗಿಲ್ಲ ಕಳಿಸ್ಕೊಡ್ತೀವಿ ಇದ್ರಲ್ಲೂ ಕಡಿಮೆ ಮಾಡ್ಕೊತೀವಿ ಅಂದರೆ ನಿಮ್ದು ಎಕ್ಸ್ಟ್ರಾ ಚಾರ್ಜ್ ನಿಮ್ಮದೇ ಬೀಳುತ್ತೆ ಹಾಂ ಮತ್ತು ಈ ಹಾಟೋ ಟೆಂಪೋದಲ್ಲಿ ಹಾಕ್ ಕಳ್ಸೋದು ಮತ್ತು ಇದ್ರದ್ದು ಅಲ್ಲಿ ಬಂದು ಒಬ್ಬರು ಅವ್ರ ಕೆಲ್ಸದ ದುಡ್ಡು ಎಲ್ಲದು ನಿಮ್ಮ ಮೇಲೆ ಬೀಳುತ್ತೆ ಇಲ್ಲ ನೀವೇ ಆ ಕಡೆಯಿಂದ ಬ ಮಾಡ್ಕೊಂಡು ಬರುತ್ತೀವಿ ಅಂತ ಅಂದ್ರು ಪರವಾಗಿಲ್ಲ ನೀವು ಇಲ್ಲಿ ಬಂದಮೇಲೆ ಸ್ವಲ್ಪ ಹೆಚ್ಚು ಕಡ್ಮೆ ಮಾತಾಡಿಕೊಂಡು ಪದಾರ್ಥ ನೋಡ್ಕೊಂಡು ತಗೊಂಡು ಹೋಗ್ಬೊದು ಹಾಂ ಇದೆ ಇದೆ ಇದೆ ಹಾಂ ಸರಿ ಮ ಓಕೆ